ನಾವು ಮೊಬೈಲ್ ಫೋನನ್ನು ಯೂ ಬಳಕೆ ಮಾಡುವಾಗ ಅದನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಜಾಸ್ತಿ ಬಳಕೆ ಮಾಡಬಾರದು ಏನಾದರು ಉಪಯೋಗ ಇದ್ದರೆ ಮಾತ್ರ ಬಳಕೆ ಮಾಡಬೇಕು ಇವಾಗ ಗ ಎಷ್ಟಾದರು ಮಾತಾಡಿದರು ಕರೆನ್ಸಿ ಮುಗಿಯೋದಿಲ್ಲ ಆದ್ರಿಂದ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಬೇಕು ಏನಾದರು ಉಪಯೋಗ ಇದ್ದರೆ ಮಾತ್ರ ಫೋನ್ ಕಾಲ್ ಮಾಡಿ ಮಾತಾಡಿ ಆ ಥರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡಿ ಇಟ್ಟುಬಿಡ್ಬೇಕು ಕೆಲವರು ಎಲ್ಲ ಫ್ರೀ ಕರೆನ್ಸಿ ಅಂತೇಳಿ ಎಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಮಾತಾಡಿಕೊಂಡಿದ್ದರೆ ನಮಗೆ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಅದ್ರಿಂದ ನಮಗೆ ಎಷ್ಟು ಉಪಯೋಗನೋ ಅಷ್ಟು ಮಾತ್ರ ಬಳಕೆ ಮಾಡಬೇಕು ಏನಾದರು ಅಪಘಾತದ ಸಮಯದಲ್ಲಿ ಮತ್ತು ಸುಮ್ ಸುಮ್ನೆನಾದರೂ ಮಾತು ಮಾಡಿ ಮಾತಾಡ್ಬಾರದು ಆ ಥರ ಇದ್ದವಾಗ ಮಾತ್ರ ಬಳಕೆ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ಮಾಡಬೇಕು ಒಳ್ಳೆ ಇದಕ್ಕೆ ಮಾತ್ರ ಫೋನನ್ನು ಇನ್ನು ಕೆಟ್ಟ ವಿಚಾರಗಳಿಗೆ ಎಲ್ಲ ಮಾ ಫೋನ್ ಯೂಸ್ ಮಾಡಿ ಸುಮ್ ಸುಮ್ಮನೆ ಏನಾರು ಹಾಳಾಗೋ ಹಾಳಾಗ್ಬಾರದು ನಮ್ಮ ಕೈಯಲ್ಲಿರುತ್ತೆ ನಾವು ಹೇಗೆ ಯೋ ಫೋನನ್ನು ಬಳಕೆ ಮಾಡ್ತಿವೋ ಅದೇ ಥರ ಮಾಡಬೇಕು ಅದೇ ತರಹ ಟ್ಯಾಕ್ಟರ್ ಅಂತ ಬಂದರೆ ರೈತರಿಗೆ ತುಂಬ ಉಪಯೋಗ ಆಗುವ ಒಂದು ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಟ್ಯಾಕ್ಟರು ಇವಾಗ ಫ ಮೊದಲು ಎಲ್ಲ ಹಸುಗಳಲ್ಲಿ ಉಳುತಿದ್ದರು ಈ ಹಸುಗ್ಳಲ್ಲಿ ಉತ್ತರೆ ತುಂಬ ಲೇಟಾಗುತ್ತದೆ ಅದೇ ಟ್ಯಾಕ್ಟರ್ ಬಂದವಾಗಿಂದ ಟ್ಯಾಕ್ಟರ್ನಲ್ಲಿ ಬೇಗ ಒನ್ ಅವರ್ ಟು ಎರಡು ಅವರಿಗೆಲ್ಲ ಆಗೋಗುತ್ತೆ ಉಳೋದು ಆ ಥರ ಇರುತ್ತೆ ಇಲ್ಲ ಅಂದಿದಿದ್ರೆ ಟ್ಯಾಕ್ಟರು ಮತ್ತು ಅದನ್ನು ಹಸುಗಳಲ್ಲೇ ಉಳಬೇಕಾಗಿತ್ತು ಇವಾಗಲು ಹಸುಗಳನ್ನು ಉಪಯೋಗ ಮಾಡ್ತಾರೆ ಬಟ್ ಟ್ಯಾಕ್ಟರ್ ಅಷ್ಟು ಈಝಿಯಾಗಿ ಎಲ್ಲಾ ಮಾಡೋದಕ್ಕೆ ಆಗಲ್ಲ ಅದ್ರಿಂದ ಟ್ಯಾಕ್ಟರು ಮತ್ತು ಫೋನ್ ಎರಡೂ ತುಂಬ ಉಪಯೋಗ ಆಗಿದೆ